ಒಂದು ನಾಲ್ಕು ಎರಡುಸಾವ್ರದ ಹತ್ತೊಂಬತ್ತು ಒಂಬತ್ತು ಆರು ಸಾವ್ರದ ಎಂಟುನೂರು ನಲವತ್ತ್ಮೂರು ನಾಲ್ಕು ನಾಲ್ಕು ಎರಡುಸಾವ್ರದ ಇಪ್ಪತ್ತ್ಮೂರು ಎರಡು ಐದು ಸಾವಿರದೊಂಬೈನೂರ ತೊಂಬತ್ತೆಂಟು ಎರಡು ಎರಡು ಎರಡುಸಾವ್ರದ ಇಪ್ಪತ್ತೊಂದು